ಹೌದು ಬೆಳೆದ ಬೆಳೆಗಳನ್ನು ಪರಿಣಾಮ ಬೆಳೆದ ಬೆಳೆಗಳ ಮೇಲೆ ಅನೇಕ ರೀತಿಯ ಹವಾಮಾನದ ಪರಿಣಾಮಗಳು ಬೀರುತ್ತವೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಮೂರು ಹವಾಮಾನಗಳಿಂದ ಬದಲಾವಣೆಗಳನ್ನು ನಾವು ಕಾಣಬಹುದು ಯಥೇಚ್ಛವಾಗಿ ಮಳೆಯಾ ಮಳೆ ಬಂದರೆ ಬೆಳೆಗಳು ಹಾನಿಗೊಳಗಾಗುತ್ತವೆ ಬೆಳೆಗಳು ನಾಶವಾಗುತ್ತವೆ ಮಳೆಯಿಂದಾಗಿ ಬೆಳೆದಂತಹ ಬೆಳೆಗಳು ಹಾನಿಯಾಗುತ್ತವೆ ಇದರಿಂದ ಕಷ್ಟ ಪ ದುಡಿದಂತಹ ಕಷ್ಟಪಟ್ಟಿದ್ದಂತಹ ಹಣವೆಲ್ಲವೂ ನೀರಿನ ಪಾಲಾಗುತ್ತದೆ ಮತ್ತು ಬೇಸಿಗೆಗಾಲ ಬೇಸಿಗೆಗಾಲದಲ್ಲಿ ಬೆಳೆದಂತಹ ಬೆಳೆಗಳಿಗೆ ಪ್ರಾಣಿಗಳು ಆಹಾರವಾಗುತ್ತವೆ ಬೆನ್ ಅಕಸ್ಮಾತ್ ಬೆಂಕಿ ಅಥವಾ ಏನಾದರೂ ಬೆಂಕಿಯ ಕಣ ಕಿಡಿ ಕಿಡಿಯು ಸೋಕಿದ ಸೋಕಿದರೆ ಇಡೀ ಆ ಬೆಳೆದಂತಹ ಬೆಳೆಯು ಬಿಸಿಲಿನ ತಾಪಕ್ಕೆ ಉರಿದು ಭಸ್ಮವಾಗುತ್ತದೆ ಇನ್ನು ಚಳಿಗಾಲ ಚಳಿಗಾಲದಲ್ಲಂತೂ ಪ್ರಾಣಿಗಳು ಪಕ್ಷಿಗಳು ಆಹಾರಕ್ಕೋಸ್ಕರವಾಗಿ ಅವು ಕೂಡಿಡುವುದಕ್ಕೋಸ್ಕರವಾಗಿ ಬೆಳೆಗಳನ್ನು ನಾಶ ಮಾಡುತ್ತವೆ ಅವುಗಳನ್ನು ತಿನ್ ಅವುಗಳನ್ನು ತಿಂದು ಅವುಗಳನ್ನು ಕಿತ್ತು ತಿನ್ನುತ್ತವೆ ಇದರಿಂದಾಗಿ ಬೆಳೆಗಳು ನಾಶವಾಗುತ್ತದೆ ಇನ್ನು ಕ್ರಿಮಿಕೀಟಗಳ ಕ್ರಿಮಿಕೀಟ ನೋಡಿದರೆ ಕ್ರಿಮಿಕೀಟಗಳು ಇಲಿಗಳು ಹೆಗ್ಗಣಗಳು ಹಾವುಗಳು ಕಪ್ಪೆಗಳು ಪಕ್ಷಿಗಳು ನವಿಲುಗಳು ಗುಬ್ಬಚ್ಚಿಗಳು ಹೀಗೆಲ್ಲ ಪಕ್ ಪ್ರಾಣಿಗಳು ಬೆಳೆದಂತಹ ಬೆಳೆಗಳ ಮೇಲೆ ಅತಿಯಾದ ಆಕ್ರಮಣಗಳ ಆಕ್ರಮಣಗಳನ್ನು ಮಾಡುತ್ತವೆ ಮತ್ತು ಅವುಗಳನ್ನು ಅವುಗಳು ತಿನ್ನುತ್ತ ಅವುಗಳು ತಿನ್ನುತ್ತವೆ ಅವುಗಳು ನಾಶಮಾಡುತ್ತವೆ ಅವುಗಳು ತಿನ್ನುವುದರಿಂದಾಗಿ ಬೆಳೆಗೆ ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಉತ್ತಮವಾದಂತಹ ಫಲವತ್ತಾದ ಗೊಬ್ಬರವಾಕಿದರೂ ಸಹ ಫಲವ ಫಲವತ್ತತೆಯು ಸಿಗುವುದಿಲ್ಲ ಅವುಗಳನ್ನು ನಾವು ಎಷ್ಟೇ ಕಷ್ಟಪಟ್ಟು ನೋಡಿಕೊಂಡರೂ ಸಮೇತ ಇಲಿಗಳಿಗೆ ಆಹಾರವಾಗುತ್ತದೆ ಹೆಗ್ಗಣಗಳಿಗೆ ಆಹಾರವಾಗುತ್ತದೆ ಹಾವುಗಳು ಕಪ್ಪೆಗಳು ಇವುಗಳೆಲ್ಲ ಆಹಾರ ಬೆಳೆದಂತ ಬೆಳೆಗಳ ಮೇಲೆ ಅವು ಆಕ್ರಮಣ ಮಾಡುವುದರಿಂದಾಗಿ ಬೆಳೆದಂತಹ ಬೆಳೆಗಳು ಸರಿಯಾದ ಗುಣಮಟ್ಟಕ್ಕೆ ನಮಗೆ ದೊರಕುವುದಿಲ್ಲ ಮತ್ತು ಸರಿಯಾದ ಸಮಯಕ್ಕೆ ನಮಗೆ ಸಿಗಲಾ ಸಿಗುವುದಕ್ಕೂ ಸಾಧ್ಯವಾಗುವುದಿಲ್ಲ ನಾವು ಬೆಳೆದಂತಹ ಬೆಳೆಗಳು ನಾಶವಾಗುತ್ತದೆ ಹವಾಮಾನದ ಹವಾಮಾನಗಳಲ್ಲಂತೂ ಆ ಮಳೆಗಾಲದಲ್ಲಂತೂ ವಿಪರೀತ ಮಳೆ ಸುರಿದಂತಹ ಸಂದರ್ಭದಲ್ಲಿ ಜೋಳ ಭತ್ತ ರಾಗಿಯಂತಹ ಬೆಳೆಗಳು ನಾಶವಾಗುತ್ತದೆ ಅವುಗಳನ್ನು ತಡೆಗಟ್ಟಲು ನಾವು ಸಾಧ್ಯವಾಗುವುದಿಲ್ಲ ಹೆಚ್ಚಾಗಿ ಮಳೆ ಬರುವುದರಿಂದಾಗಿ ಭತ್ತವು ಎಲ್ಲವೂ ಮಡಚಿಕೊಳ್ಳುತ್ತದೆ ಮತ್ತು ರಾಗಿಯೂ ಮಳೆಯಿಂದಾಗಿ ಮೊಳಕೆ ಹೊಡೆಯುವುದಕ್ಕೆ ಆರಂಭವಾಗುತ್ತದೆ ಜೋಳವಂತೂ ವಿಪರೀತ ಮಳೆಯಿಂದಾಗಿ ಎಲ್ಲವೂ ಕೊಳೆಯಲಾರಂಭಿಸುತ್ತವೆ ಇದರಿಂದಾಗಿ ಹವಾಮಾನದಂತಹ ಮಳೆಗಾಲದ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೆದಂತಹ ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾಹಸ ಪಡಬೇಕಾಗುತ್ತದೆ ಮತ್ತು ಅವುಗಳು ನಾಶವಾಗುತ್ತವೆ ಇನ್ನು ಬೇಸಿಗೆಕಾಲ ಬೇಸಿಗೆಗಾಲ ಬಂತೆಂದರೆ ಎಲ್ಲಿ ಎಷ್ಟು ಎಚ್ಚರವಾಗಿದ್ದರೂ ಸಾಲುವುದಿಲ್ಲ ಬೇಸಿಗೆಗಾಲದಲ್ಲಿ ಬೆಳೆದಂತಹ ಬೆಳೆಗಳು ಬೆಂಕಿಗೆ ಆಹುತಿಯಾಗುವಂತಹ ಸಂದರ್ಭವು ಎದುರಾಗುತ್ತದೆ ಜನರು ಬೀಡಿ ಸೇದಿ ಎಸೆಯುತ್ತಾರೆ ಬೆಳೆದಂತಹ ಬೆಳೆಗಳು ಬಿಸಿಲಿನ ತಾಪಕ್ಕೆ ಅರ್ಧ ಒಣಗಿರುತ್ತವೆ ಅವು ಬೆಂಕಿಗೆ ಆಹುತಿಯಾದಾಗ ಸುಟ್ಟು ಭಸ್ಮವಾಗುತ್ತದೆ ಉದಾಹರಣೆಗೆ ಕಬ್ಬು ಕಬ್ಬನ್ನು ಬೆಳೆದಾಗ ಬೇಸಿಗೆಯ ತಾಪಕ್ಕೆ ಕಬ್ಬನ್ನು ಬೆಳೆದು ಕಬ್ಬು ಬೆಳೆದಿರುತ್ತಾ ಬೆಳೆಗಾರರು ಅವರು ಬೇಸಿಗೆಯಲ್ಲಿ ಕಬ್ಬನ್ನು ಬೆಳೆದಿರುತ್ತಾರೆ ಆಹು ಬೆಂಕಿ ಆಹುತಿ ಕೆನ್ನಾಲಿಗೆಯಾಗಿ ಅವು ಸುಟ್ಟು ಭಸ್ಮವಾಗುತ್ತವೆ ಹೀಗೆ ಅನೇಕ ರೀತಿಯ ಬೆಳೆಗಳು ಬೇಸಿಗೆಕಾಲದಲ್ಲಿ ನಾಶವಾಗುತ್ತದೆ ಇನ್ನು ಚಳಿಗಾಲ ಚಳಿಗಾಲ ಬಂತೆಂದರೆ ಬೆಳೆದಂತಹ ಬೆಳೆಗಳೆಲ್ಲವೂ ಚಳಿಗೆ ಮುದುಡೋಗುತ್ತವೆ ಉದಾಹರಣೆಗೆ ಸೂರ್ಯಕಾಂತಿ ಹೂವು ಸೂರ್ಯಕಾಂತಿ ಹೂವು ಬೇಸಿಗೆಯಲ್ಲಿ ಮ್ ಚಳಿಗಾಲದಲ್ಲಿ ಮುದುಡೋಗಿರುವುದರಿಂದ ಅವುಗಳು ಬೆ ಸೂರ್ಯ ಮುಳುಗೋ ಸೂರ್ಯ ಉದಯಿಸೋವರೆಗೂ ಹೂಗಳು ಉತ್ತಮ ರೀತಿಯಲ್ಲಿ ನಮಗೆ ಕಾಣುವುದಿಲ್ಲ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆಗಾಲ ಈ ಮೂರು ಕಾಲಗಳಲ್ಲಿಯೂ ನಮಗೆ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಯಲು ತೊಂದರೆಯಾಗುತ್ತದೆ ಇನ್ನು ಕ್ರಿಮಿಕೀಟಗಳಿಗೆ ಹೋಲಿಸಿದರೆ ಕ್ರಿಮಿಕೀಟಗಳು ಬೆಳೆದಂತಹ ಬೆಳೆಗಳನ್ನು ತಿಂದು ಸಾಶ ಮಾ ನಾಶ ಪಡಿಸುತ್ತವೆ ನವಿಲುಗಳಂತೂ ಜೋಳಗಳನ್ನು ಕಚ್ಚಿಕೊಂಡು ತಿನ್ನುತ್ತವೆ ಇನ್ನು ಜೋ ರಾಗಿ ಜೋಳ ಮುಂತಾದಂತಹ ಬೆಳೆಗಳನ್ನು ಬೆಳೆದರೆ ಅವುಗಳನ್ನು ತಿಂದು ಹಾಕುತ್ತವೆ ಕಡಲೇಕಾಯಿಯಂತೂ ಬಿಡುವುದೇ ಇಲ್ಲ ಈ ಕ್ರಿಮಿನಾಶಕ ಕೀಟಗಳಂತೂ ಕಪ್ಪೆಗಳು ಕಪ್ಪೆಗಳು ಇ ಕಪ್ಪೆಗಳಂತೂ ಕಪ್ಪೆಗಳು ಹಾ ಇಲಿಗಳು ಇಲಿಗಳಂತೂ ಬೆ ಬುಡ ಬೆಳೆದಂತಹ ಗಿಡದ ಬುಡವನ್ನೇ ಕತ್ತರಿಸುತ್ತವೆ ಇದರಿಂದಾಗಿ ಅವನು ರೈತನು ಪ ಬ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವನು ತುಂಬ ಕಷ್ಟ ಪಡಬೇ ಕಷ್ಟ ಪಡಬೇಕಾಗುತ್ತದೆ ಮತ್ತು ಬೆಳೆಗಳನ್ನು ನಾವು ಮೂರು ಹವಾಮಾನಗಳಿಂದ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆಗಾಲ ಈ ಮೂರು ಕಾಲಗಳಲ್ಲಿಯೂ ಅವುಗಳನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಾದರೆ ತುಂಬ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತದೆ ಇದರಿಂದಾಗಿ ನಾವು ಎಷ್ಟು ಅವುಗಳಿಗೆ ನಾವು ಒಗ್ಗಿಕೊಳ್ಳುವುದಕ್ಕೇ ಸಾಧ್ಯವಾಗುವುದಿಲ್ಲ ಆದರೂ ವಿಧಿ ಇಲ್ಲದೇ ಅವುಗಳನ್ನು ನಾವು ಒಗ್ಗಿಕೊಳ್ಳಬೇಕು ಮತ್ತು ಅವುಗಳನ್ನು ನಾವು ಬೆಳೆದಂತಹ ಬೆಳೆಗಳನ್ನು ಹುಷ ಹುಷಾರಾಗಿ ಕ್ರಿಮಿಕೀಟಗಳ ಗ ತೊಂದರೆಗೆ ಒಳಪಟ್ಟಿದ್ದರೆ ಅವುಗಳನ್ನು ಓಡಿಸುತ್ತಾ ಅಥವಾ ಅವುಗಳಿಗೆ ಏನಾದರೂ ಔಷಧಿಗಳನ್ನು ಕಂಡುಹಿಡಿದು ಅವುಗಳನ್ನು ಅವುಗಳ ಗುಣಮಟ್ಟಕ್ಕೆ ತಕ್ಕಂತೆಯೇ ನಾವು ಅವುಗಳನ್ನು ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳಬೇಕು ಮಳೆಗಾಲದಲ್ಲಿಯೇ ಬೆಳೆಗಳು ನಾಶವಾಗುವುದರಿಂದ ಎಷ್ಟೋ ರೈತರು ಕಣ್ಣೀರನ್ನು ಅನುಭವಿಸಿದ್ದಾರೆ ಅದರಲ್ಲೂ ಮಳೆಗಾಲದಲ್ಲಿ ಈರುಳ್ಳಿಯ ಬೆಳೆಯನ್ನು ಹಾಕಿದರೆ ಎಲ್ಲವೂ ಕೊಳೆತು ಹೋಗುತ್ತದೆ ಟೊಮಾಟೋಗಳು ಮಳೆಗಾಲದಲ್ಲಿ ಹಾಕಿದರೆ ಮ ಮಳೆಯಿಂದಾಗಿ ಹೆಚ್ಚು ಕೊಳೆತು ನಾಶವಾಗುತ್ತವೆ ಹೀಗೆ ಅನೇಕ ರೀತಿ ಬೆಳೆದಂತಹ ಬೆಳೆಗಳು ನಮಗೆ ಸರಿಯಾದ ಸ ವಾತಾವರಣಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನು ಬೆಳೆದುಕೊಳ್ಳಬೇಕು ಇಲ್ಲದಿದ್ದರೆ ಅವುಗಳು ತುಂಬ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಇದರಿಂದಾಗಿ ನಾವು ಬ ಉತ್ತಮ ರೀತಿಯಲ್ಲಿ ಬೆಳೆಗಳನ್ನು ಬೆಳೆದುಕೊಳ್ಳಬೇಕು